ಹೌದು ಈಗಿನ ಕಾಲದಲ್ಲಿ ಹೆಚ್ಚಿನ ಟಿವಿ ಮತ್ತು ಮೊಬೈಲ್ ಪರದೆಯ ಕಾರಣದಿಂದಾಗಿ ಮಕ್ಕಳು ಆಟವಾಡುತ್ತಿಲ್ಲ ಯಾಕಂತೇಳಿದರೆ ಅವರು ಹೆಚ್ಚಿನ ಕಾಲವನ್ನ ಟಿವಿ ಮತ್ತು ಮೊಬೈಲ್ನ ಎದುರಲ್ಲೇ ಕುಳಿತುಕೊಂಡು ಸಮಯವನ್ನು ಹಾಳು ಮಾಡುತ್ತಾರೆ ನಾವು ನಮ್ಮ ಮಕ್ಕಳಿಗೆ ಟಿವಿ ಮತ್ತು ಮೊಬೈಲ್ ಎಷ್ಟು ಕಡಿಮೆಯಾಗಿ ಬಳಸಲು ಕೊಡುತ್ತೇವೋ ಅಷ್ಟು ಒಳ್ಳೆಯದು ಯಾಕಂತೇಳಿದ್ರೆ ಈಗಿನ ಮಕ್ಕಳು ಎಲ್ಲರೂ ಕೂಡ ಹಾಗೆ ಮೊಬೈಲ್ ಅಂತ ಹೇಳಿ ಮೊಬೈಲ್ ಮೊಬೈಲ್ ಇಲ್ಲದೇ ಒಂದು ಹೇಳ್ತಾರಲ್ಲ ಜೀವನವೇ ಇಲ್ಲ ಆ ಥರ ಆಗಿ ಹೋಗಿದೆ ಮಕ್ಕಳಿಗೆ ಮೊಬೈಲ್ ಕೊಡೋದ್ರಿಂದ ತುಂಬ ಹಾನಿಕಾರ ಅವರ ಕಣ್ಣಿಗೆ ಆಗಲಿ ಅವರ ಬೇರೆ ಒಂದು ಅವರದೊಂದು ಜೀವನಕ್ಕಾಗಲಿ ತುಂಬ ತೊಂದರೆಯನ್ನು ಉಂಟು ಮಾಡುತ್ತದೆ ಇದೇ ಕಾರಣದಿಂದಾಗಿ ಮೊಬೈಲನ್ನು ಕೊಡೋದನ್ನ ನಾವು ತುಂಬ ಕಡಿಮೆ ಮಾಡಬೇಕು ಟಿವಿ ಕೂಡ ಹಾಗೆ ಟಿ ವಿಯಲ್ಲಿ ಒಳ್ಳೆ ಒಳ್ಳೆದೇ ಮಕ್ಕಳಿಗೆ ಬರುವಂಥ ಒಳ್ಳೆ ಜ್ಞಾನ ಶಕ್ತಿ ಕೊಡುವಂಥ ಒಳ್ಳೊಳ್ಳೆಯನ್ನು ಟಿ ವಿಯಲ್ಲಿ ನಾವು ತೋರಿಸಬೇಕೇ ವಿನಹ ಯಾವುದಾದ್ರು ಹಾಳು ಇರುವಂಥ ವಿಷಯವನ್ನು ಟಿ ವಿಯಲ್ಲಿ ಮಕ್ಕಳಿಗೆ ತೋರಿಸಬಾರ್ದು ಮಕ್ಕಳನ್ನು ನಾವು ಹೆಚ್ಚಿನದಾಗಿ ಆಟವಾಡಲು ಪ್ರೋತ್ಸಾಯಿಸಬೇಕು ಯಾಕಂತೇಳಿದರೆ ನಮ್ಮ ಸಮಯದಲ್ಲಿ ನಾವು ಚಿಕ್ಕ ಮಕ್ಕಳಿರುವಾಗ ಯಾವುದೇ ಟಿವಿ ಆಗಲಿ ಮೊಬೈಲ್ ಆಗಲಿ ನಮಗೆ ಸಿಗುತ್ತಿರಲಿಲ್ಲ ಅಂದರೆ ನಮಗೆ ಮೊಬೈಲನ್ನು ಕಣ್ಣಲ್ಲಿ ನೋಡಲಿಕ್ಕೆ ಸಿಗುತ್ತಿರಲಿಲ್ಲ ಹಾಗೇನೆ ಈಗಿನ ಕಾಲದಲ್ಲಿ ಹಾಗಿಲ್ಲ ಇಷ್ಟು ಚಿಕ್ಕ ಮಗು ಕೂಡ ಒಂದು ವರ್ಷದ ಮಗು ಕೂಡ ಮೊಬೈಲನ್ನು ಯೂಸು ಮಾಡ್ತದೆ ನಾನು ನೋಡಿದ ಹಾಗೆ ನಮ್ಮ ಕಾಲದಲ್ಲಿ ನಾವು ಜಾಸ್ತಿಯಾಗಿ ಮನೆಯ ಹೊರಗೆ ಆಟವಾಡೋದು ಆಟವಾಡೋದು ಅಥವಾ ಯಾವುದೇ ಒಂದು ಕ್ರಿಕೆಟ್ ಆಡುವುದು ಮೊದಲಿನಂತೆ ಇದು ಯಾಕಂತೇಳಿದರೆ ಅದನ್ನೆಲ್ಲಾ ಆಡಿದರೆ ನಾವು ನಮಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆಯವಾದಂಥ ಒಂದು ಎಕ್ಸಸೈಸ್ ವ್ಯಾಯಾಮ ಸಿಗುತ್ತದೆ ಅಂತ ಹೇಳ್ಬೋದು ಹಾಗಾಗಿ ನಾವು ಮಕ್ಕಳು ಹೆಚ್ಚಿನದಾಗಿ ಮೊಬೈಲ್ ಮತ್ತು ಟಿ ವಿಯನ್ನು ಕೊಡದೇ ನಮ್ಮ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವರನ್ನು ಪ್ರೋತ್ಸಾಯಿಸ್ಬೇಕು ಆದಷ್ಟು ಮಕ್ಕಳನ್ನು ಕಬಡ್ಡಿ ಕ್ರಿಕೆಟ್ ಕೊಕ್ಕೋ ಆಟೋಟ ಸ್ಪರ್ಧೆ ಈ ಇಂತಹ ಗೇಮ್ಸ್ನಲ್ಲೆಲ್ಲಾ ತುಂಬ ನಾವು ಅವ್ರಿಗೆ ಪ್ರೋತ್ಸಾಯಿಸ್ಬೇಕು ಅವರನ್ನು ಆಟ ಆಡಲು ನಾವು ತುಂಬಾ ಅವರಿಗೆ ಹೇಳಬೇಕು